ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಲವಾರು ಆಟಗಳನ್ನು ಆಟವಾಡುತ್ತಾರೆ ಯಾವ್ದೆಂದರೆ ಕ್ರಿಕೆಟ ಹ್ಯಾಂಡ್ಬಾಲು ಕಬಡ್ಡಿ ವಾಲಿಬಾಲ್ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಖೋ ಖೋ ಥ್ರೋಬಾಲ್ ಚದುರಂಗ ಇತ್ಯಾದಿಗಳು ಇದರಲ್ಲಿ ಬಹುತೇಕ ಯುವ ಜನರು ಕ್ರಿಕೆಟ್ ಪಂದ್ಯವನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಯುವಜನರಲ್ಲಿ ಇತ್ತೀಚಿಗೆ ಕ್ರಿಕೆಟ್ನ ಮೇಲೆ ದಿನದಿಂದ ದಿನಕ್ಕೆ ಆಸಕ್ತಿ ತುಂಬ ಜಾಸ್ತಿ ಆಗುತ್ತಿದೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಶಾಲೆಯಲ್ಲಿ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಇತ್ಯಾದಿ ಕ್ರೀಡೆಗಳಿಗೆ ಸಹ ಟ್ರೈನಿಂಗ್ ಸಹ ಕೊಡ್ತಾರೆ ಹೀಗಾಗಿ ಮಕ್ಕಳು ಸಣ್ಣ ವಯಸ್ಸಿನಿಂದಲೇ ಈ ಎಲ್ಲ ಆಟಗಳನ್ನು ಆಡುತ್ತಾ ಇರ್ತವೆ ಜೊತೆಗೆ ಪ್ರಶಸ್ತಿಗಳನ್ನೂ ಸಹ ಕೂಡ ಪಡ್ಕೊಳ್ಳುತ್ತಾರೆ ಕಾಲೇಜ್ಗಳಲ್ಲಿ ಕ್ರೀಡೆಯಲ್ಲಿ ಚೆನ್ನಾಗಿ ಆಡುವ ಸ್ಟೂಡೆಂಟ್ಗಳಿಗೆ ಸಹ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ಹಾಗೆ ಇದು ಅವರಿಗೆ ಕಲಿಕೆಗೆ ಸಹ ಒಂಚೂರು ಸಹಾಯ ಸಹ ಮಾಡ್ತದೆ ಚದುರಂಗ ಆಡುವ ಮಕ್ಕಳಿಗೆ ಕಲಿಯುದ್ರಲ್ಲಿ ತುಂಬ ಮುಂದೆ ಇರ್ತಾರೆ ಹೇಗೆಂದರೆ ಹೇಗೆ ತಾ ಮಕ್ಕಳು ಶಿಕ್ಷಣಕ್ಕೂ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತದೆ ಕಬಡ್ಡಿ ಖೋಖೋ ಬ್ಯಾಡ್ಮಿಂಟನ್ ಈ ಎಲ್ಲ ಆಟಗಳು ಆಡುವ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಯು ಕಡಿಮೆ ಕಾಣಿಸ್ಕೊಳ್ಳುತ್ತದೆ